ಹಲೋ ಮಾದೇವು ಏನು ಸಮಚಾರ ಇಲ್ಲಿ ಏನೋ ಸ್ವಲ್ಪ ಕೆಲಸ ಇತ್ತು ಹೊರ್ಗಡೆ ಇದ್ದೆ ಈಗ ನೆನ್ನೆ ಬಂದೆ ನೆನ್ನೆ ಬಂದೆ ಊರಿಗೆ ಮೈಸೂರ್ಗೆ ನೆನ್ನೆ ಬಂದೆ ಆವತ್ತಿಂದ ಬಂದೇ ಇರಲಿ ಹೌದು ನಾನು ಫೋನು ಕಾಯ್ತಾ ಫೋನು ಬರಲಿಲ್ಲ ಮೆಸೇಜೂ ಇಲ್ಲ ಹ್ಞೂ ಆಂ ಹೌದೌದು ಸ್ವಲ್ಪ ಹಾಗೇನೆ ಏನಮ್ಮ ಸಮಚಾರ ಓಹ್ ಯ ಹೌದಾ ಎಷ್ಟು ಏಜು ಅಪ್ಪಾಜಿಗೆ ಓ ಹೌದಾ ಓ ಕ್ಯಾಟ್ರಾಕ್ಟ್ ಪ್ರಾಬ್ಲಮ್ಮಾ ಕಣ್ಣು ಕಾಣ್ತಾ ಹಾಂ ಮಾಮೂಲಿ ವಯ ವಯೋಸಹಜ ಅದು ಎಲ್ಲಿ ತೋರಿಸ್ಬೇಕೂಂತ ಇದ್ದೀರಾ ಸಿದ್ಧಾರ್ಥ ಲೇಔಟ್ ಇದ್ದರೆ ಎಮ್ ಆರ್ ಸಿಯಲ್ಲಾ ಹಾಂ ಹಾಂ ಅಲ್ಲಿ ಕರೆಕ್ಟು ನಮ್ಮ ತಂದೆನೂ ಕೂಡ ಅಲ್ಲೇ ಕರ್ಕಂಡು ಬಂದಿದ್ದೆ ಆಪ್ರೆಶನ್ ಎಲ್ಲ ಮಾಡಿಸ್ದೆ ನಮ್ಮ ತಂದೆಗೆ ಈಗ ವಾಸಿ ಆಗಿದೆ ತೊಂದರೆಯಿಲ್ಲ ಅಲ್ಲಿ ತುಂಬ ಸ್ವಲ್ಪ ಅಷ್ಟು ಎವಿ ಎಮೌಂಟೂ ಆಗೋಲ್ಲ ಈ ಚೀಪ್ ಆ್ಯಂಡ್ ಬೆಸ್ಟ್ ಅಂತೇಳ್ತಿವಲ್ಲ ಆ ಥರ ಆಮೇಲೆ ಒಳ್ಳೊಳ್ಳೆಯ ಡಾಕ್ಟ್ರ್ಗಳಿದ್ದಾರೆ ಅಲ್ಲಿ ಒಳ್ಳೆ ಡಾಕ್ಟ್ರ್ ಐ ಸ್ಪೆಷಲಿಸ್ಟ್ಗಳು ತುಂಬ ಒಳ್ಳೆಯ ಡಾಕ್ಟ್ರ್ ಇದ್ದಾರೆ ಮಾಡ್ಬೋದು ಅಲ್ಲಿ ಅಲ್ಲೇ ಮಾಡಿಸ್ಬೋದು ತುಂಬ ಚೆನ್ನಾಗಿದೆ ಎಮ್ ಆರ್ ಸಿ ಖಂಡಿತ ಇಲ್ಲ ಅಗ ಐ ಅಗರ್ ಅಗ್ರವಾಲ ಎಲ್ಲ ಇದೆ ಶುಶ್ರುತ ಅಂತ ಒಂದಿದೆ ಬಟ್ ಅದೆಲ್ಲ ಬೇಡ ಇದು ಎಮ್ ಆರ್ ಸಿನೇ ನನ್ಗೆ ನನ್ಗನ್ಸಿದ್ದ ಮಟ್ಗೆ ಹಾಂ ಕಾಶ್ಟ್ಲಿ ಕಾಶ್ಟ್ಲಿ ಆಮೇಲೆ ಅದು ಸುಮ್ಮನೆ ಹೋಗ್ತಾ ಇರಬೇಕು ಇಲ್ಲಿಂದ ದೂರ ಆಗುತ್ತಲ್ಲ ಮಾದೇವು ದೂರ ಆಗುತ್ತಲ್ಲಮ್ಮ ಮನೆ ಹತ್ರ ಆಗುತ್ತೆ ನೀವು ಅಲ್ಲೇ ಹೋಗೋದ್ ಒಳ್ಳೆಯದು ಹಾಂ ಹಾಂ ಡಾಕ್ಟ್ರು ಡಾಕ್ಟ್ರ್ ನಿರ್ಮಲಾ ಡಾಕ್ಟ್ರ್ ನನ್ಗೊತ್ತಿರೋರು ಒಬ್ರು ಇದಾರೆ ಡಾಕ್ಟ್ರ್ ನಿರ್ಮಲಾ ಅಂತೇಳಿ ಅವರು ಮತ್ತು ಮಣಿಕರ್ಣಿಕಾ ಅಂತ ಇದ್ದಾರೆ ಡಾಕ್ಟ್ರ್ ಮಣಿಕರ್ಣಿಕಾ ಅಂತ ನೀವು ಯಾವಾಗ ಕರ್ಕಬತ್ತಿನಿ ಅನ್ನು ಬೇಕಾರೆ ನಾನೂ ಬರ್ತೀನಿ ಇಬ್ರೂ ಸೇರ್ಸಿ ತೋರಿಸ್ಬೌದ್ದಪ್ಪ ನಾನೂ ಬರ್ತೀನಿ ನನಗೆ ಫೋನ್ ಮಾಡಿ ಮ ಮಾದೇವ್ ನನಗೆ ಫೋನ್ ನನಗೆ ಫೋನ್ ಮಾಡಮ್ಮ ಓಕೆ ನಾನೂ ಬರ್ತೀನಮ್ಮ ಓಕೆ ಅಮ್ಮ ಓಕೆ ಅಮ್ಮ ಓಕೆ ಅಮ್ಮ ಬಾಯ್ ಬಾಯ್